ಎಂಟು ಜೂನ್ ಎರಡು ಸಾವಿರದ ಒಂದು ಇಪ್ಪತ್ತೆರಡು ಅಕ್ಟೋಬರ್ ಎರಡು ಸಾವಿರದ ಆರು ಇಪ್ಪತ್ತನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೈದು ನವಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಮೂರು